ಸಾರಿಗೆ ಸಂಸ್ಥೆಗೆ ಒಂದು ವಿಷಯ ತಿಳಿಸಬೇಕಾಗಿದೆ ಏನೆಂದರೆ ವಾಹನಗಳು ಸರಿಯಾಗಿ ಕೆಲಸ ಮಾಡುವ ಬಗ್ಗೆ ವಾಹನಗಳು ರಸ್ತೆಯಲ್ಲಿ ಚಲಿಸಬೇಕಾದರೆ ಟೈಯರ್ ಪಂಚರ್ ಆಗೋದು ಇಲ್ಲ ಅಂದರೆ ಸರಿಯಾಗಿ ಕೆಲಸ ಮಾಡದೇ ಇರುವ ಕಾರಣ ಒಂದು ಸೀಟಿನ ಸೀಟು ಹರಿದು ಹೋಗಿರುವ ಕಾರಣ ಮತ್ತೆ ಆದ್ದರಿಂದ ಬ್ರೇಕ್ಸ್ ಸರಿಯಾಗಿ ಬೀಳದೇ ಇರುವ ಕಾರಣ ಆದ್ದರಿಂದ ನಾವು ಚಲಿಸಲು ಸಾಧ್ಯವಾಗುತ್ತಿಲ್ಲ ನಾವು ರಸ್ತೆಯಲ್ಲಿ ಚಲಿಸಬೇಕಾದರೆ ಆಕ್ಸಿಡೆಂಟ್ಸು ಅಪಘಾತಗಳು ಎಲ್ಲ ಉಂಟುಮಾಡುತ್ತಿದೆ ಆದ್ದರಿಂದ ಈ ವಾಹನದ ಸುಸ್ಥಿತಿಯನ್ನು ಅರ್ಥಮಾಡಿಕೊಂಡು ಅದನ್ನು ಬೇಗ ಸರಿಪಡಿಸಿಕೊಂಡು ಕೊಡುತ್ತೀರೆಂದು ಭಾವಿಸುತ್ತ ನಿಮಗೆ ಈ ವಿಷಯನ್ನು ತಿಳಿಸುತ್ತಿದ್ದೇನೆ ನನ್ನ ಈ ನನ್ನ ಈ ಒಪ್ಪಿನಿಯನ್ ಏನೆಂದ್ರೆ ನಾನು ಇವಾಗ ಬೈಕಲ್ಲಿ ಹೋಗಬೇಕಾದ್ರೆ ಅಲ್ಲಿ ಟೈಯರ್ ಪಂಚರಾಗುವುದು ಇಲ್ಲಾಂದ್ರೆ ಅದಲ್ಲದೆ ಕಾರಿನಲ್ಲಿ ಹೋಗಬೇಕಾದ್ರೆ ಟೈಯರ್ ಪಂಚರಾಗಿರುವ ಕಾರಣ ಮತ್ತು ಸೀಟು ಎಲ್ಲ ಹರಿದು ಹೋಗಿರುವ ಕಾರಣ ಇದು ಇವುಗಳಿಂದ ತುಂಬಾ ಅಪಘಾತಗಳು ಉಂಟುಮಾಡುತ್ತಿದೆ ಆದ್ದರಿಂದ ನಿಮಗೆ ಈ ವಿಷಯ ತಿಳಿಸುತ್ತಿದ್ದೇನೆ